ಭಾರತ ದೇಶ ಹಳ್ಳಿಗಳಿಂದ ಕೂಡಿದ ದೇಶ ಗಾಂಧಿ ಮಹಾತ್ಮ ಗಾಂಧೀಜಿಯವರು ಹೇಳಿ ಹೇಳಿದಂತೆ ಭಾರತ ದೇಶ ಉದ್ಧಾರ ಆಗ್ಬೇಕಾದ್ರೆ ಹಳ್ಳಿಗಳು ಉದ್ಧಾರ ಆಗಬೇಕು ಹಳ್ಳಿ ಜನರಿಗೆ ಶಿಕ್ಷಣ ಅದೂ ವಿಶೇಷವಾಗಿ ಹಳ್ಳಿಗಳಲ್ಲಿ ಹಳ್ಳಿಗಳ ಒಂದು ಅಭಿವೃದ್ಧಿಗಾಗಿ ಈಗ ಸಾಕಷ್ಟು ಸರ್ಕಾರ ಸಾಕಷ್ಟು ದುಡ್ಡು ಖರ್ಚು ಮಾಡುತ್ತೆ ಆದ್ರೆ ಹಳ್ಳಿನಲ್ಲಿರತಕ್ಕಂತ ಜನರು ಬರೀ ವ್ಯವಸಾಯವನ್ನಷ್ಟೆ ನಂಬ್ಕೊಂಡು ನಂಬಿ ನಂಬಿಕೊಂಡು ಮಾಡ್ತಾಯಿಲ್ಲ ಕೃಷಿಯೇ ಅವರ ಮುಖ್ಯ ಉದ್ಯೋಗ ಆದರು ಕೂಡ ಮಹಿಳೆಯರು ಅನೇಕ ಉದ್ಯೋಗ ಉದ್ಯೋಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅವುಗಳಲ್ಲಿ ಹೇಳ ಅವರು ಮಾಡ್ತಕ್ಕಂತ ಅನೇಕ ಮಹಿಳೆಯರು ತಮ್ಮ ಆರ್ಥಿಕ ಜಿ ತಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೋಸ್ಕರ ಅನೇಕ ಸ್ವಂತ ಉದ್ಯೋಗಗಳನ್ನು ಮಾಡ್ತಾಯಿದ್ದಾರೆ ಈಗ ಉದಾಹರಣೆ ಅವರು ಕೃಷಿ ಭೂಮಿ ಇದ್ದರು ಕೂಡ ಹೊಲದಲ್ಲಿಯೂ ಕೂಡ ಹೋಗಿ ಹೊಲದಲ್ಲಿಯೂ ಕೂಡ ಕೆಲಸ ಮಾಡುತ್ತಾರೆ ಅದೇ ರೀತಿ ಮನೆಯಲ್ಲಿ ಹಸುಗಳನ್ನು ಸಾಕಿ ಅವುಗಳ ಅವುಗಳ ಹಾಲನ್ನು ಕರೆದು ಡೈರಿಗಳಿಗೆ ಹಾಲನ್ನು ಕಳಿಸೋದು ಅದು ಕೂಡ ಒಂದು ಅವರ ಆರ್ಥಿಕ ಒಂದು ವ್ಯವಸ್ಥೆಯ ಒಂದು ಬೆನ್ನೆಲುಬು ಆಗುತ್ತೆ ಅದೇ ರೀತಿ ಮನೆಯಲ್ಲಿ ಇನ್ನು ಸಾಕಷ್ಟು ಕೆಲಸಗಳನ್ನು ಮಹಿಳೆಯರು ಮಾಡ್ತಾರೆ ಹೇಗೆ ಅಂದ್ರೆ ಈಗ ಹಳ್ಳಿಯಲ್ಲಿ ರೊಟ್ಟಿ ಭಾಳ ಜನಪ್ರಿಯತೆಯನ್ನು ಪಡೆದಿದೆ ಅವ್ರ ದಿನನಿತ್ಯದ ಒಂದು ಒಂದು ಆಹಾರನು ಹೌದು ಅದಕ್ಕವ್ರು ಏನು ಮಾಡ್ತಾರಂದ್ರೆ ರೊಟ್ಟಿಯನ್ನು ಬಹಳ ತೆಳುವಾಗಿ ಮಾಡಿ ಅವರು ಸಾಕಷ್ಟು ಮದುವೆ ಸಮಾರಂಭಗಳಿಗೆ ಅಥವಾ ಪಟ್ಟಣಕ್ಕೆ ಅವುಗಳನ್ನು ಕಳಿಸ್ತಾ ಕಳಿಸ್ತಾ ಈಗ ಅದೊಂದು ಹಳ್ಳಿಯಲ್ಲಿ ಒಂದು ರೊಟ್ಟಿಯ ಒಂದು ಉದ್ಯೋಗನು ಕೂಡ ಒಂದು ಉದ್ಯೋಗನೆ ಆಗತೈತೆ ಅನ್ನೋವಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಇದಲ್ಲದೆ ಇನ್ನು ಕೆಲವು ಮನೆಯ ತಿನಿಸುಗಳನ್ನು ಚಟ್ನಿ ಪುಡಿ ಇರ್ಬೋದು ಹಪ್ಪಳ ಇರ್ಬೋದು ಇವುಗಳನ್ನೆಲ್ಲವನ್ನು ಅವರು ಮಾಡಿ ಕಳಿಸ್ತಾ ಇದ್ದಾರೆ ನಮ್ಮ ಮನೆಯಲ್ಲೇ ಹೇಳಬೇಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಓರಗಿತ್ತಿಯರು ಏನು ಅವರು ಹೊಲದಲ್ಲಿ ಕೆಲಸ ಮಾಡಿಕೊಂಡು ಬಿಡುವಿನ ಸಮಯದಲ್ಲಿ ಅಲ್ಲಿ ಪ್ರಸಿದ್ಧಿಯಾದಂತ ಆ ಊರಿನ ಭಾಳ ಕಷ್ಟದ ಒಂದು ಸಿಹಿ ಪದಾರ್ಥ ಯಾವುದಂದ್ರೆ ಗೋ ಲಡಕಿ ಉಂಡೆ ಅದನ್ನು ಹೇಗೆ ತಯಾರ್ಸ್ತಾರಂದ್ರೆ ಈ ಗೋದಿಯನ್ನು ನೆನೆ ಹಾಕಿ ಅದರೊಳಗಿರ್ತಕ್ಕಂತ ಹೊಯ್ಟ ಇರುತ್ತಲ್ಲ ಅದರಿಂದನು ಅವರು ಜೇಕು ತೆಗದು ಅವುಗಳು ಸಹ ಇದರಿಂದ ಭಾಳ ಪರಿಶ್ರಮ ಪಟ್ಟು ಮಾಡ್ತಾರೆ ಅದು ಇವತ್ತು ಎಷ್ಟು ಪ್ರಸಿದ್ಧಿಯಾಗಿದೆ ಅಂದರೆ ಅದು ಒಂಥರ ಬೌಲಾದಂಗಾಗಿ ಭಾಳ ಚೆನ್ನಾಗಿ ಕರೆದುವಾಗ ಅವು ಹೇಗೆ ಬೂಂದಿ ಕಾಳುಗಳಾಗ್ತವೆ ದೊಡ್ಡ ದೊಡ್ಡ ಕಾಳುಗಳನ್ನು ಮಾಡಿ ಅದರಿಂದ ಒಂದು ತ ಭಾಳ ಪ್ರಸಿದ್ಧಿ ಪಡೆದಿದೆ ಕನಿಷ್ಟ ಈಗ ಒಂದು ಉಂಡಿಗಾದರೆ ಎಷ್ಟು ಹೋಗುತ್ತಪ್ಪ ಅಂದ್ರೆ ಇಪ್ಪತ್ತು ರೂಪಾಯಿ ಇದೆ ಅಂದ್ರೂ ಕೂಡ ಅವರು ಸಾಕಷ್ಟು ಸಾವಿರಾರು ಗಂಟಲೆ ಅವು ಆರ್ಡರ್ಸ್ ಅವ್ರಿಗೆ ಬರ್ತವೆ ಆಮೇಲೆ ಮಹಿಳಾ ಮಂಡಳಿಗಳಿಗೆ ಆರ್ಡರ್ಸ್ ಕೊಡ್ತಾರೆ ಮತ್ತು ಮಹಿಳಾ ಇವತ್ತು ಅನೇಕ ಸಂಘಗಳ ಮಂಜು ಎಲ್ಲ ಅವುಗಳಲ್ಲಿ ತಮ್ಮ ಹಣವನ್ನು ತೊಡಗಿಸಿಕೊಂಡು ಅವುಗಳ ಹಣವನ್ನು ಸ್ವ ಸಹಾಯ ಸಂಘಗಳಿಂದ ಹಣವನ್ನು ಪಡಕೊಂಡು ಕುರಿ ಸಾಕಾಣಿಕೆ ಮಾಡೋದು ಆಡನ್ನು ಸಾಕುವುದು ಮತ್ತು ಮನೆಯಲ್ಲಿ ಕುಳಿತುಕೊಂಡು ಕಾರಾಕ ಮನೆಯಲ್ಲಿ ಗಿರಣಿಗಳನ್ನು ಮಾಡ್ಕೊಳ್ಳೋದು ಮತ್ತೆ ಸಾಕಷ್ಟು ಹಣವನ್ನು ತೊಗೊ ಅಲ್ಲಿ ಬಂದಂತ ಹಣದಿಂದ ಅದರದ್ದು ಅದನ್ನು ಒಂದು ಕೈಗ ಗುಡಿ ಕೈಗಾರಿಕೆಯನ್ನು ಮಾಡಿಕೊಂಡು ಅಂದ್ರೆ ಕೆಲವು ಮನೆಯಲ್ಲಿ ಸಾಮಾನುಗಳನ್ನು ತಯಾರು ಮಾಡೋದು ಇರ್ಬೋದು ಬ್ಯಾಗ್ಸ್ ಇರ್ಬೋದು ಲೆದರ್ ಬ್ಯಾಗ್ಸ್ ಇರ್ಬೋದು ಅವುಗಳ್ನೆಲ್ಲ ಕೂತುಕೊಂಡು ಮನೆಯಲ್ಲೇ ಮಾಡಿ ಕಳಿಸ್ಬೋದು ಆಮೇಲೆ ಹೊಲಿಗೆ ಯಂತ್ರಗಳನ್ನು ತೊಗೊಂಡು ಅವುಗಳನ್ನು ಬ್ಯಾಂಕಿನಿಂದ ಪಡೆದುಕೊಂಡು ಅವುಗಳನ್ನು ಮನೆಯಲ್ಲೇ ಕೂತುಕೊಂಡು ಹೊಲಿಯೊ ಹೊಲ್ಕೊಡೊ ಬಟ್ಟೆಯನ್ನು ರೆಡಿಮೇಡ್ ಬಟ್ಟೆಗಳನ್ನು ಮಾಡಿ ಕಳಿಸೋದು ಆಮೇಗೆ ಈ ದೊಡ್ದ ದೊಡ್ಡ ಊರಿನಲ್ಲಿ ಹೋಲ್ಸೇಲ್ ಅಂಗಡಿಗಳಲ್ಲಿ ಬಟ್ಟೆಗಳನ್ನು ಖರೀದಿಗೆ ತಗೊಂಬಂದು ಮಹಿಳೆಯರು ಉಪಯೋಗಿಸ್ತಕ್ಕಂತ ಒಳ ಉಡುಪುಗಳಿರ್ಬೋದು ಅಥವಾ ಫ್ಯಾಶನ್ ಸೀರೆಗಳಿರ್ಬೋದು ಲೆದರ್ ಬ್ಯಾಗ್ಸ್ ಇರ್ಬೋದು ಅವುಗಳ್ನೆಲ್ಲವನ್ನ ಒಂದು ಬಂಡವಾಳವನ್ನು ಹಾಕ್ಕೊಂಡು ತಗೊಂಬಂದು ಜನರಿಗೆ ಅನುಕೂಲ ಆಗೋವಂಗೆ ರೀತಿಯಲ್ಲಿ ನಡೆಸ್ತಾರೆ ಇನ್ನು ಕೆಲವೊಬ್ಬರು ಬ್ಯೂಟಿ ಪಾರ್ಲರ್ಗಳನ್ನು ನಡೆಸ್ತಾರೆ ಇನ್ನು ಕೆಲವರು ಅನೇಕ ಮನೆಯ ಮನೆಗೆ ಉಪಯೋಗಾಕ್ತಕ್ಕಂತ ಅನೇಕ ವಸ್ತುಗಳ ತಯಾರಿಕೆಗೆ ಬೇಕಾಗ್ತಕ್ಕಂತ ವಸ್ತುಗಳನ್ನು ಮಾಡಿ ಅವುಗಳನ್ನು ಮಾರಾಟ ಮಾಡ್ತಾರೆ ಮತ್ತೆ ಖಾರ ಖಾರ ಪುಡಿ ಚಟ್ನಿ ಪುಡಿ ಇರ್ಬೋದು ಅವುಗಳನ್ನು ಮಾಡಿ ಅವನ್ನು ಕೂಡ ಪಾರ್ಸಲ್ ಮಾಡೋದು ಹೀಗೆ ಅನೇಕ ಇವತ್ತು ಹಳ್ಳಿಯಲ್ಲಿ ಸಾಕಷ್ಟು ಬರೀ ವ್ಯವಸಾಯವನ್ನು ಅವಲಂಬಿಸಿಲ್ಲ ತಮ್ಮ ಒಂದು ಹಣಕಾ ಅರ್ಥ ವ್ಯವಸ್ಥೆಯ ಅನುಕೂಲ ಆಗ್ತಕ್ಕಂತ ಅನೇಕ ಇವತ್ತು ಉದ್ಯೋಗಗಳು ಹಳ್ಳಿಯಲ್ಲಿ ಈಗ ನಮ್ಮ ಮನೆಯಲ್ಲಿ ಈ ಸ್ವ ಸಹಾಯ ಪ ಗುಂಪುಗಳ ಸಹಾಯದಿಂದ ಅನೇಕ ಕೆಲಸಗಳನ್ನು ಮನೆಯಲ್ಲಿ ದಿನನಿತ್ಯದ ಕೆಲಸದ ಜೊತೆಗೆ ಆ ಹಣವನ್ನು ತೊಡಗಿಸಿಕೊಂಡು ಇವತ್ತು ಸಾಕಷ್ಟು ತಮ್ಮ ಅರ್ಥ ವ್ಯವಸ್ಥೆಯನ್ನು ಉತ್ತಮ ಮಾಡ್ಕೊ ಮಾಡ್ಕೊಳ್ಳಿಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಅನೇಕ ಕೆಲಸಗಳನ್ನು ಅವರು ಹಣ ಸಹಾಯದಿಂದ ಪಡಕೊಂಡು ಕೈಗಾರಿಕೆಗಳನ್ನು ಮಾಡ್ತಾಯಿದ್ದಾರೆ ಮನೆಯಲ್ಲಿ ನೂಲೋದು ನೇಯೋದು ಆಮೇಗೆ ಬಟ್ಟೆ ಹೊಲಿಯೋದು ಆಮೇಲೆ ಬ್ಯಾಗ್ಸ್ಗಳನ್ನು ರೆಡಿ ಮಾಡೋದು ಮತ್ತ ಬಟ್ಟೆ ವ್ಯಾಪಾರ ಮಾಡೋದು ಮನೆಯಲ್ಲಿನು ಒಂದು ಸಣ್ ಒಂದು ಇವುಗಳನ್ನು ಮಾಡೋದು ಮತ್ತೆ ರೊಟ್ಟಿಗಳನ್ನು ತಯಾರಿಸಿ ಕೊಡೋದು ಮತ್ತೆ ಮನೆಯಲ್ಲೇ ಏನಾದರು ಫಂಕ್ಷನ್ ಇದ್ರೆ ಅವ್ರಿಗೆ ಅಡಿಗೆಗೆ ಅವುಗಳನ್ನು ಅವರಿಗೆ ಅಡಿಗೆ ಹೂರ್ಣ ಕಲಿಸಿ ಕೊಡೋದು ಆಮೇಗೆ ಯಾವ್ದಾರು ನೌಕರಿ ಜನರ ಅವ್ರ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ ಅಂದ್ರೆ ಅವರಿಗೆಲ್ಲ ಒಂದು ನಾಲ್ಕು ಜ ಆ ಆ ಕೆಲಸಗಾರರನ್ನು ತೆಗೆದುಕೊಂಡು ಅದೆಲ್ಲ ಒಂದು ವೆಡ್ಡಿಂಗ್ ಇದು ಅಂತ ಅಂದುಕೊಂಡು ಅಲ್ಲಿ ಪಾಲುಗಳಾಗಿ ಹೀಗೆ ಇವತ್ತು ಮಹಿ ಹಳ್ಳಿಯಲ್ಲಿ ಕೂಡ ಅನೇಕ ಉದ್ಯಮಗಳು ಇವತ್ತು ಬೆಳಕಿಗೆ ಬರ್ತಾಯಿದೆ ಈಗ ಸರಕಾರದ ಸೌಲಭ್ಯಗಳನ್ನು ಓದಿ ಮನೆಯಲ್ಲಿರತಕ್ಕಂತ ಓದಿದವರು ಅವುಗಳೆಲ್ಲ ಮಹಿಳೆಯರಿಗೆ ಒದಗಿಸಿಕೊಟ್ಟು ಮತ್ತು ತಮ್ಮ ಹಣವನ್ನು ಉಳಿತಾಯ ಮಾಡ್ತಕ್ಕಂತ ಅನೇಕ ಕಾರ್ಯಕ್ರಮದಲ್ಲಿ ತಮ್ಮ ಹಣವನ್ನು ಹಣದ ಉಳಿತಾಯದ ಸರ ಬ್ಯಾಂಕಿನ ಅನೇಕ ಇವುಗಳನ್ನು ಅಳವಡ್ಸಿಕೊಂಡು ಅಲ್ಲಿ ತಮ್ಮ ಹಣವನ್ನು ದ್ವಿಗುಣಗೊಳಿಸುವುದು ಹೀಗೆ ಈ ಥರ ಎಲ್ಲವನ್ನು ನಮ್ಮದು ಒಂದು ಮತ್ತು ಬೇರೆಯವರಿಗೆ ಮನೆಯಲ್ಲೇ ಕೂತ್ಕೊಂಡು ಒಂದು ಆಫಿ ಈಗ ಹಳ್ಳಿಯ ಜನರಿಗೆ ಪಟ್ಣಕ್ಕೆ ಹೋಗಿ ಮಾಡ್ಸ್ಕೊಂಡು ಬರೋಕ್ಕಾಗಲ್ಲ ಮನೆಯಲ್ಲೇ ಕೂತು ಮನೆಯಲ್ಲೇ ಒಂದು ಆಫ್ ಸಣ್ಣ ಒಂದು ಆಫೀಸನ್ನು ಮಾಡಿಕೊಂಡು ಜನರಿಗೆ ಈ ಈ ಐಡೆಂಟಿ ಕಾರ್ಡ್ ಅಂದ್ರೆ ಈ ಇದ್ರ ಆಧಾರ ಕಾರ್ಡ್ಗಳಿರ್ಬೋದು ಆಧಾರ್ ಲಿಂಕ್ ಮಾಡಿಸೋದು ಆಮೇಲೆ ಅವರಿಗೆ ಬ್ಯಾ ಹಣದ ಅವಶ್ಯಕತೆ ಇರ್ತದೆ ತಮ್ಮ ಖಾತೆಯಿಂದ ಅವ್ರಿಗೆ ಹಣವನ್ನು ಕೊಟ್ಟು ಅವರು ಬ್ಯಾಂಕಿಗೆ ಬಂದ ಮ್ಯಾಗೆ ಅದನ್ನು ತೊಗೊಳ್ಳೋದು ಆ ಸ್ಥಳ ಸ್ಥಳದಲ್ಲಿಯೇ ಒಂದು ಬ್ಯಾಂಕನ್ನು ಅವ್ರಿಗೆ ಒಂದು ಬ್ಯಾಂಕಿನ ರೀತಿ ಅವರಿಗೆ ಸಹಾಯ ಮಾಡೋದು ಮತ್ತೆ ಇನ್ನು ಸಾಕ ಜರಾಕ್ಸ್ ಮಷಿನ್ಗಳನ್ನು ಇಟ್ಟುಕೊಂಡು ಹೊ ಜನರು ಹಳ್ಳಿಯ ಜನರು ಪಟ್ಟಣಕ್ಕೆ ಹೋಗಲಾರ್ದಂಗನ ಅಲ್ಲೇ ಎಲ್ಲ ಸೌಲಭ್ಯಗಳು ಸರಕಾರದ ಎಲ್ಲ ಇವತ್ತು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಏನು ತಹಶೀಲ್ ಆಫೀಸಿನಲ್ಲಿ ದೊರೆತಕ್ಕಂತ ಏನು ಸೌಲಭ್ಯಗಳಿರ್ತವೆ ತಹಶೀಲ್ ಆಫೀಸಿಗೆ ಹೋಗಬೇಕು ಅವ್ರು ಓದಿರಂಗಿಲ್ಲ ಅ ಅನಕ್ಷರಸ್ಥರಿರ್ತಾರೆ ಇವರು ಓದಿದಂತ ಕೆಲವು ಮಹಿಳೆಯರೇನು ಮಾಡ್ತರಂದ್ರೆ ಅವರೆಲ್ಲ ಒಂದು ಆಫೀಸ್ ಮಾಡಿಕೊಂಡು ತಾವೇ ಮನೆಯಲ್ಲಿರುವಾಗ ಆಫೀಸಿಗೆ ಅವರೆಲ್ಲ ಕೆಲಸಗಳನ್ನು ತಹಶೀಲ್ ಆಫೀಸಿನ ಎಲ್ಲ ಕೆಲಸಗಳಿಗೆ ಎಲ್ಲವನ್ನು ತಾವು ಮಾಡ್ಸ್ಕೊಂಡು ಬಂದು ಅವರಿಗೆ ಅದನ್ನು ಸ್ಥಳದಲ್ಲಿಯೇ ಅವರಿಗೆ ಕೊಡ ಅವರಿಗೆ ಅದನ್ನು ತಲಿಪಿಸ್ತಕ್ಕಂತದ್ದು ಸರಕಾರದ ಯೋಜನೆಗಳನ್ನು ಏನು ಬಂದಿರ್ತಾವೊ ಅದೆಲ್ಲ ಸೌಲಭ್ಯಗಳನ್ನು ತಾವು ಎಲ್ಲ ಜವಾಬ್ದಾರಿ ತೊಗೊಂಡು ಅವರಿಂದ ಹಣವನ್ನು ಪಡೆದುಕೊಂಡು ಅವರಿಗೆ ಅವ್ರಿಗೆ ಆ ತಿಳುವಳಿಕೆಯನ್ನು ಕೊಡುವುದು ಆಧಾರ್ ಲಿಂಕ್ ಮಾಡೋದಿರ್ಬೋದು ಬ್ಯಾಂಕಿನ ಖಾತೆ ಲಿಂಕ್ ಇರ್ಬೋದು ಎಲ್ಲ ಹಣದ ಸಂಬಂಧಪಟ್ಟಂತ ಏನೇ ಆಗಿರಲಿ ಸಣ್ಣ ಪುಟ್ಟದ್ದು ಅವೆಲ್ಲವನ್ನು ಜನರಿಗೆ ಕುಳಿತಲ್ಲಿಯೇ ಏನಪ್ಪಾಂದ್ರೆ ಸ ಈಗ ಸಾಕಷ್ಟು ಏನಪ್ಪ ಅಂದ್ರೆ ಆತ್ಮ ನಿರ್ಭರ ಭಾರತ ಅಂತಂದು ಏನು ಮಾಡಿಯಾರಲ್ಲ ಅಂದರೆ ನಾವು ನಮ್ಮ ಒಂದು ಇದನ್ನು ನಮ್ಮ ಸ್ವಂತ ಕಾಲ್ಮೇಲೆ ನಾವು ನಿಂತ್ಕಂಡು ಯಾರ ಒಂದು ಸಹಾಯ ಇರಲಾರ್ದ ನಾವು ಜೀವನವನ್ನು ನಡೆಸ್ತಕ್ಕಂತ ನಿರ್ವಹಣೆಯನ್ನು ಮಾಡ್ತಕ್ಕಂತ ಏನು ಸರ್ಕಾರ ಘೋಷಣೆ ಮಾಡಿದೆ ಅಲ್ಲ ಅದನ್ನು ಇವತ್ತು ಪ್ರತಿಯೊಬ್ಬರು ಓದದೆ ಇರೋರು ಓದದೆ ಇರೋದು ಇರ್ಬೋದು ಓದಿದವರು ಇಂತಲ್ಲ ಸರಕಾರದ ಯೋಜನೆಗಳನ್ನು ಪಡಕೊಂಡು ಆಮೇಗೆ ಹಳ್ ಹಳ್ಳಿಲಿ ಇರತಕ್ಕಂತ ಮಹಿಳೆಯರಿಗೆ ಮಹಿಳೆಯರು ಮಹಿಳೆಯರಿಗೆ ಸಾಕಷ್ಟು ತರಬೇತಿಗಳನ್ನು ಕೊಡುವುದು ಹೊಲಿಗೆದಿರ್ಬೋದು ಆಮೇಗೆ ಚಿ ಡಿಸೈನ್ಸ್ ಇರ್ಬೋದು ಅಥವಾ ಅವರಿಗೆ ಹೊಲಿಗೆಗಳನ್ನು ಕಲಿಸಿಕೊಡೋದಿರ್ಬೋದು ಎಲ್ಲವನ್ನವರು ಮಾಡ್ತಾ ಹೋಗ್ತಾರೆ ಹೀಗೆ ಅವರು ಆ ಥರ ಅವರಿಗೆ ಮನೆಯಲ್ಲಿನೆ ಕೂತು ತಮ್ಮ ಕೆಲಸವನ್ನೆಲ್ಲ ನೆರವೇರಿಸ್ಕೊಂಡು ಬಂದಂತ ಅವರಿಗೆ ಸಾಕಷ್ಟು ಇವತ್ತು ಮಹಿಳೆಯರು ಹಳ್ಳಿಯಲ್ಲಿ ಅಂಗನವಾಡಿಗೋ ಆಮೇಲೆ ಈ ಸ್ವಯಂ ಸೇವಾ ಸಂಸ್ಥೆಗಳಿಗೆಲ್ಲ ಏನು ಸೌ ಸರ್ಕಾರದ ಸೌಲಭ್ಯಗಳನ್ನು ಕೊಡ್ತಾವಲ್ಲ ಅವೆಲ್ಲವು ಯಾವ ಥರ ಇವೆ ಯಾವ ಥರ ನಾವು ಅವನ್ನ ಸೌಲಭ್ಯ ಪಡ್ಕೊಬೇಕು ಹೀಗೆ ಎಲ್ಲವನ್ನು ಅವರು ಅವ್ರು ತಿಳಿಸ್ಕೊಡೋದು ಮಾರ್ಗದರ್ಶನ ಮಾಡೋದು ಮತ್ತೆ ಅವರಿಗೆ ಮಾರ್ಗದರ್ಶನ ಆಗತ್ತೆ ಇವರಿಗೆ ಜೀವನದ ನಿರ್ವಹಣೆ ಆಗತ್ತೆ ಅವರಿಗೆ ಕಡಿಮೆ ದುಡ್ಡಿನಲ್ಲಿ ಎಲ್ಲ ಒಂದು ಕೆಲಸ ಆಗೋಗಿ ಅವ್ರು ಹೋಗಿ ಬಸ್ ಹಿಡಕೊಂಡೋಗಿ ಅಷ್ಟೊಂದು ಎಲ್ಲವನ್ನು ದುಡ್ಡು ಖರ್ಚು ಮಾಡ್ಕೊಬೇಕು ಆದ್ರೆ ಅವರು ಸ್ಥಳದಲ್ಲೇ ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಡ್ತಾ ಮತ್ತೆ ಅವರಿಗೆ ಸ್ವಯಂ ಒಂದು ಉದ್ಯೋಗದ ಮಹತ್ವವನ್ನು ನಾವು ಬರೀ ಒಕ್ಕಲತನ ಅಷ್ಟೇ ಅಲ್ಲ ಇನ್ನು ಏನು ಏನನ್ನು ನಾವು ಮಾಡಿ ನಾವು ಸ್ವಾವಲಂಬನೆಯನ್ನು ಪಡಿಬೋದು ಮಹಿಳೆಯರು ಅಥವಾ ಯುವಕರು ಯುವತಿಯರು ಮತ್ತೆ ಎಲ್ಲ ವರ್ಗದ ಜನರು ಹೇಗೆ ನಾವು ನಾವು ವ್ಯವಹಾರವನ್ನು ಮಾಡಬೇಕು ಹೇಗೆ ನಿರ್ವಹಿಸಬೇಕು ಹೇಗೆ ನಾವು ಸರಕಾರಕ್ಕೆ ಸರಕಾರದ ಸೌಲಭ್ಯಗಳನ್ನು ಪಡ್ಕೊಬೇಕು ಅನ್ನುವ ಮಾಹಿತಿ ಕೊಟ್ಟು ಅವೆಲ್ಲ ಕೆಲಸ ಕಾರ್ಯಗಳನ್ನವರು ಮಾಡ್ತಾ ಹೋಗ್ತಾರೆ